ಹಲೋ ಹೇಳಿ ಹೌದು ಸರ್ ನೀವು ಯಾರು ಅಣ್ಣ ನೀನು ಮೊನ್ನೇನು ನೀರು ಬರ್ತವೆ ಅಂತ ಹೇಳಿದ್ರಿ ನಿಮ್ಮ ಏರ್ಯಾದಾಗೆ ಬರೇ ಟ್ಯಾಂಕ್ ಕಳ್ಸಿದ್ದೆ ಹಂಗಲ್ಲ ಅಣ್ಣ ನೀವು ಮೊನ್ನೆ ಹಿಂಗೆ ಕಂಪ್ಲೇಂಟ್ ಮಾಡಕತ್ತೀರ ಅಂದು ನಾನೇ ಮುಂದೆ ನಿಂತು ನಾಲ್ಕು ಟ್ಯಾಂಕ್ ಕಳ್ಸೀನಿ ನಿಮ್ಮ ಏರ್ಯಕ್ಕೆ ನೀರಿಂದು ಮತ್ತೆ ಈ ಏನಾಯಿತು ಆ ನಮ್ಮ ಡ್ರೈವರ್ ಜೊತೆಗ್ ಮಾತಾಡಿದ್ರಾ ನೀರು ಯಾವ ಟ್ಯಾಂಕ್ ಹಕ್ಯಂಬಂದಾರೆ ನೋಡಿ ಏಕೆಂದ್ರೆ ಬೇರೆ ಕ ಏರ್ಯಕ್ಕೆ ಸ್ವಲ್ವ ಕೆಮ್ಕಲ್ ನೀರು ಬೇಕಾಗ್ಯವೆ ಅಂದರು ಅವೇವು ನಿಮ್ಮ ಕಡೆಕ್ ಬಂದಾವೇನೋ ಸೊಲ್ಪ ನೋಡಿ ಚೆಕ್ ಮಾಡಿ ಡ್ರೈವರನ್ನು ಕೇಳಿ ಹಾಂ ಹಲೋ ಕೆಮ್ಕಲ್ ಸ್ಮೆಲ್ ಭಾಳ ಐತ ನಿಮ್ಮದು ಹೌದಾ ಹ್ಞೂ ಹ್ಞೂ ಆಯ್ತು ಅಣ್ಣ ನೋಡಣ್ಣ ಈ ಸರ್ತಿ ಇದು ಮ ಈಗೇನು ಯೂಸ್ ಮಾಡ್ಕಣಕ್ ನಡೆಯಲ್ಲಲ ಅವು ನೀರು ನಿಮಗೆ ಹೌದಾ ಹಾಗಂದ್ರೆ ನಾನು ಏನು ಮಾಡ್ತೀನಂದ್ರೆ ನಿಮಗೆ ಈಗ ಬಂದು ಚೆಕ್ ಮಾಡ್ತೀನಿ ನಾನು ಚೆಕ್ ಮಾಡ್ಕಂಡು ಮತ್ತೆ ನಿಮಗೆ ಆ ಟ್ಯಾಂಕ ಈಗ ಸದ್ಯದಲ್ಲಿ ಜಾ ನಾಲ್ಕು ಟ್ಯಾಂಕ್ ಕಳ್ಸಕ್ಕಾಗಲ್ಲ ಎರಡು ಟ್ಯಾಂಕ್ ಮಾತ್ರ ಕಳ್ಸ್ತೀನಿ ನಿಮ್ಗ್ ಹ್ಞೂ ನೋಡ್ಕಂಡ್ ಆಮೇಲೆ ಎರಡು ಟ್ಯಾಂಕ್ ಎಕ್ಸ್ಟ್ರಾ ಕಳ್ಸ್ತೀನಿ ಅದೇನು ಅನ್ನದ್ ಕಂಪ್ಲೇಂಟ್ ನೋಡ್ಕಂಬಕಲ್ಲಾ ಅವು ನಮ್ಮ ಹುಡ್ಗರು ಅವು ಬೇರೇರಿಗೆ ಕೇಳಿದ್ರು ಕಮ್ಕೆಲ್ ನೀರಂದರೆ ಇದಕ್ಕೆ ಬೇಕಾಗಿದ್ವು ಅವು ಆ ಟ್ಯಾಂಕೆ ನಿಮಗೆ ಕನ್ಫ್ಯೂಷನ್ ಮೇಲೆ ತಂದಾರೇನೋ ಅವು ಉಳಿದಿದ್ದು ಅನ್ಲೋಡ್ ಮಾಡಬೇಡಿ ಅಂತೇಳಿ ಅದೇ ನೀರು ಸರಿ ಮಾಡ್ಕೊರೀ ಈಗ ಅನ್ಲೋಡ್ ಮಾಡಿದ್ದು ಅಷ್ಟೇ ಇಲ್ಲ ಇಲ್ಲ ಇಲ್ಲ ಬರ್ತೀನಿ ಬಂದು ನಾನೇ ಬರ್ತೇನೆ ಇನ್ನೊಂದು ಹಾಫ್ ಎನ್ ಅವರ್ನ್ಯಾಗೆ ಬರ್ತೀನಿ ಅದೇನು ಅನ್ನದ್ ಚೆಕ್ ಮಾಡ್ಕಂಡು ಈ ಸರ್ತಿ ಇನ್ನೊಂದು ಸರ್ತ್ ಹಂಗೆ ಆಗ್ಲಾರ್ದಂಗೆ ನೋಡ್ಕ್ಯಂತೀನಿ ಸರಿ ನಾನು ಬರ್ತೀನಿ ನಾನು ಇನ್ನೊಂದು ಹಾಫ್ ಎನ್ ಅವರ್ನ್ಯಾಗೆ ನಿಮ್ಮ ಏರ್ಯಾದಾಗೆ ಬರ್ತೀನಿ ಓಕೆ ಹಾಂ